ನಾನು ರಾಜ್ಯದ ಹೊರಗೆ ಪ್ರಯಾಣವನ್ನು ಮಾಡಿರುತ್ತೇನೆ ಇದರ ಉದ್ದೇಶ ಏನೆಂದರೆ ಅಲ್ಲಿನ ನೈಸರ್ಗಿಕ ಸೌಂದರ್ಯವನ್ನು ಸವಿಯುವುದು ಮತ್ತು ದೇವಾಲಯಗಳಲ್ಲಿ ದೇವಾಲಯಗಳನ್ನು ನೋಡುವುದು ಅಲ್ಲಿ ಕಲ್ಲಿನಲ್ಲಿ ಕೆತ್ತಿದ ಮೂರ್ತಿಯನ್ನು ನೋಡುವುದು ಮತ್ತು ಅಲ್ಲಿನ ಬಗೆಬಗೆಯ ತಿಂಡಿ ತಿನಿಸುಗಳನ್ನು ಸವಿಯುವುದು ಆಗಿರುತ್ತದೆ